ಹಾಂ ನಮಸ್ತೆ ಮೇಡಮ್ ಏನಂತಹೇಳಿದ್ರೆ ಇದು ರೆಸ್ಟೋರೆಂಟ್ ಅಲ್ಲಾ ಹಾಂ ಅದೆ ಅದೆ ನನ್ಗೆ ಏನಂತಹೇಳಿದ್ರೆ ನನಗೆ ಒಂದು ನಾಲ್ಕು ಮಸಾಲ ದೋಸೆ ಬೇಕಿತ್ತು ನಾಳೆ ಬೆಳಿಗ್ಗೆಗೆ ಹೌದೌದು ಒನ್ ನಿಮ್ದಂದ್ರೆ ಎಷ್ಟು ಗಂಟೆಗೆ ಓಪನ್ ಆಗ್ತದೆ ಮೇಡಮ್ ರೆಸ್ಟೋರೆಂಟ್ ಹಾಂ ನನ್ಗೆ ಎಂಟು ಗಂಟೆಗೆ ಆಗ್ಬೋದು ಮೇಡಮ್

ಹೌದಾ ಅಂದರೆ ಒಳ್ಳೆ ರುಚಿಯಾಗಿ ಮಾಡಿ ಆಯಿತಾ ಮೇಡಮ್ ಹಾಂ ಮತ್ತೆ ಬೇರೆ ಏನುಂಟು ಮೇಡಮ್ ಮಸಾಲ ದೋಸೆಗೆ ಒಂದಕ್ಕೆ ಎಷ್ಟು ಮೇಡಮ್ ಹೌದಾ ಆಯಿತು ಮೇಡಂ ಅದೆ ಒಂದು ನಾಲ್ಕು ಮಸಾಲ ದೋಸೆ ಮತ್ತು ಎರಡು ಪ್ಲೇಟ್ ಬನ್ಸ್ ಬೇಕಿತ್ತು ಮೇಡಮ್ ನಾಳೆ ಬೆಳಿಗ್ಗೆಗೆ

ಟೀ ಕಾಫಿ ಟೀ ಒಂದು ಎರಡು ಟೀ ಮಾಡಿ ಎರಡು ಕಾಫಿ ಮಾಡಿ ಹೌದೌದು ಇಲ್ಲ ಇಲ್ಲ ಕೊ ಇದು ತೆಂಗಿನಕಾಯಿಯ ಚಟ್ನಿ ಒಂದು ಸಾಕು ಯಾವ ಥರ ಉಂಟು ಮೇಡಮ್ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಫ್ರೀ ಉಂಟಾ ಅಥವಾ ಏನು ಚಾರ್ಜ್ ಉಂಟಾ ಮೇಡಮ್ ಹೌದಾ ಆದರೆ ಒಂದು ಕೆಲಸ ಮಾಡ್ತೇನೆ ಮೇಡಮ್ ನನ್ನದು ಮನೆ ಅವರನ್ನೆ ನಾನು ನಾಳೆ ಬೆಳಿಗ್ಗೆ ಕಳಿಸ್ತೇನೆ ನೀವು ರೆಡಿ ಮಾಡಿ ಇಡಿ ಮೇಡಮ್ ಎಂಟು ಗಂಟೆಗೆ

ರೋಷನ್ ಅಂತ ಆಯಿತು ಮೇಡಮ್ ಆಯಿತು ಕರೆ ಮಾಡ್ತೇನೆ ಮೇಡಮ್ ಆಯಿತಾಯ್ತು ಓಕೆ ಮೇಡಮ್ ಹೌದೌದು ಹೌದು ಮೇಡಮ್ ಬೇಡ ಬೇಡ ಬೇಡ ಬೇಡ ಓಕೆ ಆಯಿತಾಯ್ತು